ನಾನು ಶ್ರೀರಂಗಪಟ್ಣದಲ್ಲಿ ಮದುವೆ ಆಗಿರೋದು ಕೊಪ್ಳಿಂದ ಮಾ ಎಲ್ಲ ಜೊತೆ ಜಾಯಿಂಟ್ ಪ್ಯಾಮಿಲಿ ಎಲ್ಲ ಇದ್ವು ಸ್ವಲ್ಪ ಎರಡು ಮೂರು ವರ್ಷ ಆದಮೇಲೆ ಎಲ್ಲ ಅವ್ರವ್ರು ತಗೊಂಡ್ ಹೋದ್ರು ನಮ್ಮ ಮನೆವ್ರು ಏನೂ ಓದಿಲ್ಲ ಓದಿರಲಿಲ್ಲ ಕೆಲ್ಸದಲಿಲ್ಲ ಎಲ್ಲ ಗದ್ದೆ ಏನು ಇವರೇ ನಾಲ್ಕು ಎಕ್ರೆಯೂ ಮಾಡಿಸ್ತಾ ಇದ್ದರು ಆದರೆ ಏನೂ ಗೊತ್ತಿಲ್ಲ ಮಾಡಿಸೋದು ಅದಷ್ಟೇ ಅವ್ರಿಗೆ ಗೊತ್ತಿರೋದು ಗದ್ದೆ ಆಯಿತು ಮನೆ ಆಯಿತು ಇನ್ನು ಬೇರೆ ಏನೂ ಅವ್ರಿಗೆ ಹ್ಯಾಬಿಟ್ಟಿಲ್ಲ ಯಾವ ಕಡೆಯೂ ಎಲ್ಲೂ ಹೋಗೊದಿಲ್ಲ ಅಂದರೆ ಓದದೇ ಇದ್ದರೂ ಎಲ್ಲನೂ ಲೆಕ್ಕ ಎಲ್ಲನೂ ಕರೆಕ್ಟಾಗಿ ಹೇಳೋವ್ರು ಅವ್ರು ಕೊಟ್ಟಮೇಲೆ ಗದ್ದೇಲೂ ಏನೂ ಇರಲಿಲ್ಲ ನಮ್ಮ ಮನೆ ತಂದೆ ಮನೆಗೆ ಹೋಗಿ ಅಲ್ಲಿಂದ ದುಡ್ಡು ತಂದು ವ್ಯವಸಾಯ ಮಾಡಿಸ್ದು ಆ ವರ್ಷದ್ದು ಆಮೇಲೆ ತುಂಬ ಕಷ್ಟಪಟ್ಟರು ನಾನೋದಿಲ್ಲ ನನ್ನ ಮಕ್ಕಳು ಓದಬೇಕು ಅಂತ ತುಂಬ ಕಷ್ಟಪಟ್ಟು ಒಳ್ಳೆದಾಗಲೀ ಅಂತ ಅವ್ರನ್ನ ಆ ಬೋರ್ಡಿಂಗಲ್ಲಿಟ್ಟು ಓದಿಸಿದ್ರು ನನ್ನ ಮಗಳು ಮಾತ್ರ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ಳು ಪಿ ಯು ಸಿ ಹತ್ತು ಜನ ಸೈನ್ಸ್ ತಗೊಂಡು ಇವಳೇ ಇಬ್ಬರೇ ಒಂದು ಹುಡ್ಗ ಒಂದು ಹುಡ್ಗಿ ಇಬ್ಬರೇ ಪಾಸಾಗಿದ್ದು ಆಮೇಲೆ ಬಿ ಎಸ್ಸಿ ಗೆ ಮಹಾರಾಣಿ ಕಾಲೇಜಲ್ಲಿ ಸೇರಿಸ್ದೋ ಅಲ್ಲೂ ಪಾಸಾಯಿತು ಇವ್ರು ಒಂದಿನ ಒಂದು ಏನರಾಗ್ಲಿ ಯಾವ್ದರಾಗ್ಲಿ ಹೊರ್ಗಡೆ ಒಂದು ತಿಂದೋರಲ್ಲ ಮಾಡ್ದೋರಲ್ಲ ಮನೆ ಆಯಿತು ಅವರಾಯ್ತು ಇನ್ನು ಬೇರೆ ಥರದ್ದು ಯಾವ ಯಾಬಿಟು ಇಲ್ಲ ಅವ್ರಿಗೆ ತುಂಬ ಮಕ್ಳಿಗೆ ಭಾಳಾ ಪ್ರೀತಿ ತೋರಿಸಿ ಓದಿಸಿದ್ರು ಅವರು ಈಗ ಜಾಬಲ್ಲಿದ್ದಾರೆ ವಾರಾಗಿತ್ತಿರು ಅವರು ಎಲ್ಲ ಜಾಬಲ್ಲಿದ್ರು ಅಂದರೆ ನಮ್ಮ ಮನೆವ್ರು ಇರಲಿಲ್ಲ ಎಲ್ಲ ನಾವೇ ಮಾಡ್ಕೊಂಡು ಈಗ ಮುಂದುಬಂದು ಒಂದು ಮನೆ ಕಟ್ಟಿ ಮಧ್ಯದಲ್ಲಿ ಒಂದ್ಸರಿ ಹಾವು ಕಡ್ದುಬಿಟ್ಟು ಪಾಪ ಆಗೊಸಿ ಭಾಳ ತೊಂದರೆ ಆಯಿತು ಅಲ್ಲಿಂದ ಮನೆ ಒಂದು ಮನೆ ಮಾಡ್ಕೊಂಡು ಹಳೆ ಮನೆಯೇ ರಿಪೇರಿ ಮಾಡಿ ಮೇಲೆ ಮನೆ ಕಟ್ಟಿ ಈಗ ಬಾಡಿಗೆ ಬರೋಂಗೆ ಮಾಡ್ಕೊಂಡಿದೀವಿ ಅಲ್ಲಿ ನನ್ನ ಮಗನೂ ಸ್ವಲ್ಪ ದುಡಿತಾನೆ ಸೊಸೆ ಅವ್ನಿಗೂ ಮದುವೆ ಮಾಡಿದೀವಿ ಅವ್ಳೂ ಚೆನ್ನಾಗವ್ಳೆ ಅವಳು ಎಲ್ಪ್ ಮಾಡ್ತಾಳೆ ಎಲ್ರೂ ಚೆನ್ನಾಗಿ ನೋಡ್ಕೊತಾಳೆ ಈಗ್ಲೂ ಎಪ್ಪತ್ತು ವರ್ಷ ಎಪ್ಪತ್ತೆರಡು ವರ್ಷ ಆಗಿದ್ರೂ ದಿನಾ ಡೈಲಿ ಗದ್ದೆಗೆ ಒಯ್ತರೆ ಗದ್ದೆಯಿಂದ ಬತ್ತರೆ ಬಂದು ಟಿವಿ ನೋಡ್ತಾರೆ ಗದ್ದೆಗೆ ಮೂರು ಸಾರಿ ಹೋಗ್ತಾರೆ ಕಬ್ಬು ಕಡಿವ ಬೆಳಗ್ಗೆಯಿಂದ ಸಂಜೆ ಗಂಟ ಗದ್ದೆ ತಾವೇ ಇರ್ತಾರೆ ಎಲ್ಲೂ ಹೊರ್ಗಡೆ ಹೋಗಲ್ಲ ಬಂದಟ್ಕೆ ಟಿವಿ ನೋಡೋದು ಇನ್ಯಾವುದು ಇಲ್ಲ ಕೊಟ್ಟರೆ ಮನೆಯಲ್ಲಿ ಏನು ನೀವು ಕೊಡಿ ಅಂತಾನೂ ಕೇಳಿ ಸುಮ್ಮನೆ ಕೂತಿರ್ತಾರೆ ನಾವಾಗಿ ನಾವು ಕೊಟ್ಟರೆ ಈಸ್ಕೊಂಡ್ ತಿಂತಾರೆ ಹಾಲ್ಬಿಟ್ರೆ ಎಲ್ಲೂ ಯಾವ ಕಡೆಯೂ ಅಡುಗೆ ಮನೆಗೂ ಏನು ಮಾಡಿದೀರಿ ಅಂತಾನೂ ಒಳಕ್ಕೆ ಬರೋಲ್ಲ ಅಂಥಾ ದೇವ್ರಂಥವ್ರು ಅವರು ಮಗನೂ ಅಷ್ಟೇ ಮಾಡ್ತಾನೆ ಪಾಪ ಇಲ್ಲೇ ಅವನೆ ಸೊಸೆ ಅಲ್ಲವಳೆ ಕೆಲಸ್ದಲ್ಲಿ ಅವಳೆ ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ ತುಂಬ ಮಕ್ಕಳು ಮಾತ್ರ ಇಬ್ಬರೂ ತುಂಬ ಒಳ್ಳೆಯವ್ರು ಈಗೇನು ತೊಂದರೆ ಇಲ್ಲ ಆದರೂ ಒಂದು ನಾಲ್ಕು ಜನ ಬಂದ್ರೂ ಊಟಕ್ಕೆ ಹಾಕೋಷ್ಟು ದೇವರು ನಮಗೆ ತುಂಬ ಕೊಟ್ಟವನೆ ಎಲ್ಲ ಈಗ ಸುಧಾರಿಸ್ಕೊಂಡು ಎಲ್ಲ ಮಾಡಿ ಮಗು ಮದುವೆ ಮಾಡಿ ಬೆಂಗಳೂರಲ್ಲಿ ಆಗಬೇಕು ಅಂದರು ಬೆಂಗಳೂರಲ್ಲೇ ಮಾಡ್ದೋ ಆಗ್ಲೇ ಏಳನೇ ಇಸವಿ ಎರಡು ಸಾವಿರದ ಏಳನೇ ಇಸವೀಲಿ ಎಂಟು ಸಾವಿರ ರುಪಾಯಿ ಇತ್ತು ಬರೀ ಮದುವೆ ಮಾಡೋಕೆ ಏನು ಅವ್ರು ಕೇಳಿಲ್ಲ ಯಾವ ದುಡ್ಡು ಕಾಸು ಎಲ್ಲ ಪಾಪ ಎಲ್ಲವೂ ಅವ್ಳು ಮಗು ಆದಾಗಲೂ ಎಲ್ಲ ಅವರೇ ಬಂದು ಮಾಡಿದ್ರು ಎಲ್ಲ ಪ್ರತಿ ಒಂದು ಅವರೇ ತಂದರು ಅವ್ರ ಅತ್ತೆ ಮಾವನೂ ತುಂಬ ಒಳ್ಳೆಯವ್ರು ಯಾವುದೂ ಇದಿಲ್ಲ ಈಗ ಸ್ವಲ್ಪ ದಿನ ಆಯಿತು ಅವರ ಮಾವ ಹೋಗ್ಬಿಟ್ಟರು ತಮ್ಮ ಮಕ್ಕಳಂಗೆ ನೋಡ್ಕೊಂಡ್ರು ಇಲ್ಲಿಗಂಟ ತನ್ನ ಮಗಳಂಗೆ ಪ್ರೀತಿಸಿದ್ರು ಅದೊಂದು ತುಂಬ ಖುಷಿಯಾಯ್ತದೆ ನಮಗೆ ನಾವು ಯಾರ್ತಾವು ಇಲ್ಲದೇ ಇದ್ದಾಗಲೂ ಹೋಗಿಲ್ಲ ಇದ್ದಾಗಲೂ ಹೋಗಿಲ್ಲ ನಮ್ಮದ್ರಲ್ಲೇ ಗೊತ್ತಿಲ್ದಂಗೆ ನಾನು ಸಂಸಾರ ಮಾಡಿದೀನಿ ದಿನಾ ಬೆ ಯಾವ್ದು ಇರ್ತದೆ ಅದವ ಊಟ ಮಾಡ್ಕೊಂಡು ನಾವು ಅಷ್ಟೊಂದು ಕಷ್ಟ ಪಟ್ಟೀವಿ ಭಾಳ ತೊಂದರೆ ಎಲ್ಲ ಅನ್ಬೋಗಿಸಿದ್ವಿ ಮಾತ್ರ ದೇವ್ರು ಮಾತ್ರ ಕೈ ಬಿಡಲಿಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಹೆಲ್ಪಾಯ್ತು ದೇವ್ರು ನಂಬಿದ್ಕೆ ಸ್ವಾಮಿ ನಮ್ಮನ್ನು ಒಂದು ದಿನಾನು ಯಾವ್ದಕ್ಕೂ ಇದು ಮಾಡಿಲ್ಲ ಅಂಥ ಒಳ್ಳೆಯ ನಂಬಿಕೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಈಗಲೂ ಅಷ್ಟೇ ಮನೆಯಲ್ಲಿ ನಾವು ದೆ ಭಜನೆ ಅಲ್ಲಿ ಇಲ್ಲಿ ಹೋಗ್ತೀನಿ ಮನೆಯಲ್ ಮಾಡ್ತೀನಿ ನಾನು ಯಾರೂ ಕೆಲ್ಸದವ್ರು ಇಟ್ಟಿಲ್ಲ ನಾನೇ ಅರ್ವತ್ತು ವರ್ಷ ಆದರೂ ನಾನೇ ಎಲ್ಲಾ ಮಾಡ್ತಾ ಇದೀನಿ ಮನೆಯೆಲ್ಲ ಒರ್ಸಿ ಗುಡಿಸಿ ಪ್ರತಿ ಒಂದು ಏನೂ ತೊಂದರೆ ಅನ್ಸೋಲ್ಲ ನಮಗೆ ಅಲ್ಲಿ ಸೊಸೆಯೂ ಬತ್ತಳೆ ಮಧ್ಯೆ ಮಧ್ಯೆ ಒಯ್ತಳೆ ಅವರು ಬಂದಾಗ ಅದು ಇದು ಮಾಡ್ಕೊಟ್ಬಿಟ್ಟು ಒಯ್ತರೆ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ನಾವು ಅವರು ಇದಾಗವರೆ ಪ್ರೊಪೆಸರ್ ಆಗವರೆ ಇದರ ಗಂಗೋತ್ರೀಲಿ ಇನ್ನೂ ಹೋಗೋದು ಬರೋದು ಮನೆಗೆ ಅವನ್ನು ಮಾಡ್ತಾರೆ ಒಳ್ಳೆಯವ್ರು ಅವ್ರೂ ಇಲ್ಲಿ ನಮ್ಮ ಮನೆವ್ರು ಏನೂ ಇಲ್ಲ ಒಂದು ವರ್ಷ ಬ ಶೋಕಿ ಇಲ್ಲ ಒಂದು ಬಟ್ಟೆ ಯಾವುದೂ ಅಂತ ಅದು ಇದು ಅನ್ನೋಲ್ಲ ಯಾವ್ದು ಸಿಗ್ತದೆ ಅದನ್ನು ಹಾಕೋತರೆ ಆ ಥರ ಏನೂ ಇಲ್ಲ ಯಾವ ಹ್ಯಾಬಿಟು ಇಲ್ಲ ಯಾವುದೂ ಒಂದು ಹೋಟ್ಲುನೂ ಈಗ ಇರೋವರ್ಗು ಶ್ರೀರಂಗ ಪಟ್ಣದಲ್ಲಿ ಅವರು ಕಾಫಿ ಕುಡಿದಿಲ್ಲ ಏನು ಮನೇಲಿ ತಿಂತಾರೆ ಅದೇ ಇನ್ನೇನೂ ಮಾಡಿಕ್ಕಿಲ್ಲ ಒಂಚೂರು ಕೋಪ ಇಲ್ಲ ಏನಾರ ಮಾಡ್ಕಳ್ಳಿ ಯಾವ ಸಹವಾಸಕ್ಕು ಒಯ್ಕಿಲ್ಲ ನಾವಿಬ್ಬರೇ ಮಗ ನಾನು ಮಾತಾಡ್ತಾ ಇದ್ರೂ ಮಧ್ಯಕ್ಕೆ ಬರೋಕಿಲ್ಲ ಅವರು ಅವ್ರೇನಾರ ಮಾಡ್ಕಳ್ಳಿ ಹೆಂಗಾರ ಇರಲಿ ಅಂತ ಸುಮ್ನಾಗ್ತಾರೆ ಇನ್ನು ಏನೇನೊ ಬೇಕಾದಷ್ಟಿದೆ ಕಣೋ ಮಾತಾಡೋವು ಆಯ್ತಾ ಇಲ್ಲ ಮಾತಾಡೋಕ್ಕೆ ಅಷ್ಟೊಂದು ಇಷ್ಟ ಈ ನಮ್ಮ ಮನೆವ್ರಿಗಂತೂ ದೇವರೇ ದೇವರೇ ಅವರು ಬೇರೆ ಏನಿಲ್ಲ ಅವ್ರನ್ನೆ ದೇವರು ಅಂತ ಪೂಜೆ ಮಾಡಬೇಕು ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಮ್ಮನೂ ತುಂಬ ಒಳ್ಳೆಯವ್ರು ನಮ್ಮ ಮಾವ ಇರಲಿಲ್ಲ ನಮ್ಮ ಮದುವೆ ಆದಾಗ ಅಮ್ಮನೂ ತುಂಬ ಒಳ್ಳೆಯ ಅವರು ನಮ್ಮ ಅತ್ತೆನೂ ಪಾಪ ಅಂಥ ದೊಡ್ಡ ಮನೆಯಿಂದ ಅವರು ಬಂದಿರೋದು ಅವರು ಯಾವ ಥರದ್ದು ಇಲ್ಲ ಅವರು ನಮ್ಮಂಗೆಯ ಪಾಪ ಮನೆಯಲ್ ಅಡುಗೆ ಮಾಡ್ಕೊಂಡು ಯಾವ ಇದು ಇರಲಿಲ್ಲ ಮನೇಲೆ ಇದ್ದರು ಅವ್ರು ಈಗ ಹೋಗ್ಬಿಟ್ರು ಒಂದು ಹತ್ತು ಹನ್ನೆರಡು ವರ್ಷ ಆಯ್ತೆನೋ ಹೋಗ್ಬಿಟ್ಟು ಈಗ ಮಗಳು ಅವರು ಅಲ್ಲವರೆ ನಾವು ಮೂರು ಜನ ಇಲ್ಲಿವಿ ಮಗ ಒಯ್ತನೆ ಬತ್ತನೆ ಅಲ್ಲಿಗೆ ಸೊಸೆ ಮನೆ ಇರೋ ತಕ್ಕೆ ಅವಳು ಬತ್ತಳೆ ರಜಾ ಇದ್ದಾಗ ಬಂದು ಮಾತಾಡ್ತಾಳೆ ಒಂದೆರಡು ದಿನ ಇದ್ದೋಯ್ತಾಳೆ ರಜಾ ಕೊಟ್ಟಾಗ ಮಗು ಐತೆ ಒಂದು ಅವ್ರಿಗೂ ಮನೆಯಲ್ಲಿ ಏನೂ ತೊಂದರೆ ಇಲ್ಲ ಕಣವ್ವ ಈಗ ಎಲ್ಲ ಯಾರರ ಬಂದೋರ್ಗೂ ನಾವು ಮಾಡೊಷ್ಟು ಊಟ ಹಾಕೊಷ್ಟು ಕೆಪಾಸಿಟಿ ಅದೆ ಈಗ ನಮಗೆ ಎಲ್ಲ ಒಳ್ಳೆಯದಾಗದೆ ಕಣವ್ವ ಈಗ ಏನೂ ತೊಂದರೆ ಇಲ್ಲ ಮೊದ್ಲಂತೂ ತುಂಬ ಕಷ್ಟಪಟ್ಟು ಕಣ್ಣೀರಲ್ಲೇ ಕೈ ತೊಳ್ದಿದೀವಿ ಅದನ್ನು ಮರೆಯೋಕೆ ಸಾಧ್ಯವೇ ಇಲ್ಲ